ನಮ್ಮ ದೇಶದ ರೈತರ ಬೆನ್ನು ದೇಶದ ಬೆನ್ನೆಲುಬು ಆಗಿರುವಂಥ ರೈತನಿಗೆ ಆತ್ಮಹತ್ಯೆಯೇ ಸ ಸ ಆತ್ಮಹತ್ಯೆಯನ್ನು ನಾವು ಕಮ್ಮಿ ಗೊಳಿಸಬೇಕಾದರೆ ಏನು ಮಾಡ್ಬೇಕು ಅಂತಂದ್ರೆ ಈಗ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳಾದಂಥ ನಿವೃತ್ತ ಅಧಿಕಾರಿಗಳಾಗಲೀ ಶ್ರೀಮಂತರೇ ಆಗಲೀ ಗ್ರಾಮೀಣ ಭಾಗದಲ್ಲೆ ವಾಸ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡಿ ಅಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ನಾವು ಆರ್ಥಿಕ ಸಹಾಯವಾಗಿ ಇದು ಮಾ ಮಾನಸಿಕವಾಗಿ ಅವ್ರು ಸ್ವತಹ ತಮ್ಮ ವೈಯಕ್ತಿಕ ಅಭಿಪ್ರಾಯದಿಂದ ಬರ್ಬೇಕು ಇದು ಒತ್ತಾಯ ಪೂರ್ವಕವಾಗಿ ಮಾಡ್ತಕಂಥ ವ್ಯವಸ್ಥೆ ಅಲ್ಲ ಆದ್ದರಿಂದ ಈ ಐ ಎ ಎಸ್ ಅಧಿಕಾರಿಗಳಾಗಲೀ ಐ ಪಿ ಎಸ್ ಅಧಿಕಾರಿಗಳಾಗಲೀ ಕೊನೇಯ ಪಕ್ಷ ಬೆಂಗಳೂರು ಬೆಳಗಾಮ್ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವಾಸ ಮಾಡ್ತಾ ಮಾಡೋದ್ಕಿಂತ ಅವರು ಗ್ರಾ ಕೊನೆಯ ಪಕ್ಷ ಜಿಲ್ಲಾ ಸ್ಥಳದಲ್ಲಿ ಆದರೂನೂ ಕೂಡ ವಾಸ್ತವ್ಯ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಜಮೀನುಗಳಿಗೆ ಕೆಲವು ಮಂದೀನ ಅವರಿಗೆ ಕೆಲ್ಸಕ್ಕೆ ಹಚ್ಚಿ ಅದಕ್ಕೆ ಅವ್ರಿಗೆ ಆರ್ಥಿಕ ಸಹಾಯ ಕೊಟ್ಟು ಬೆಳೆಗಳನ್ನ ಬೆಳೀಲಿಕ್ಕೆ ಹಚ್ಚಬೇಕು ಬಟ್ ಇದು ರೈತರಿಗೆ ಮಾಡ್ತಕಂಥ ಈ ಕೃಷೀ ಕೃಷಿ ಮಾಡೋದಂದರೆ ಇದು ಅಷ್ಟು ಸರಳ ಕೆಲಸ ಅಲ್ಲ ಯಾಕಂದರೆ ನಿಸರ್ಗ ಜೊತೆಗೆ ಹೋರಾಟ ಇದ್ದಾಗೆ ನಿಸರ್ಗ ಜೊತೆಗೆ ಹೋರಾಟ ಅಂತ ಅಂದರೆ ಈಗ ನಾವೂ ಉತ್ತಮ ಬೆಳೆ ಉತ್ತಮತೆ ಸಂದರ್ಭದಲ್ಲೀ ಬಿತ್ತನೆ ಮಾಡಿರ್ತಾನೆ ಉತ್ತಮ ಸಂದ್ ಉತ್ತಮ ಸಂದರ್ಭದಲ್ಲಿ ಬೆಳೆ ಬಿತ್ತನೆ ಮಾಡಿರ್ತಾನೆ ಆದರೆ ಅದು ಬೆಳೆ ಒಳ್ಳೆಯ ಚೆನ್ನಾಗಿ ಬಂದಿರ್ತದೆ ಅಂತಲ್ಲಿ ನೈಸರ್ಗಿಕ ಕೆಲವೊಂದು ವಿಕೊ ವಿಕೋಪಗಳಾಗಿರ್ತವೆ ಈ ಕೆಲವೊಮ್ಮೇ ಕೀಟಗಳು ಬರ್ತಾವೆ ಅಥ್ವ ಒನ್ನೊಂದು ಸಲ ಮಳೆ ಅನಿರೀಕ್ಷಿತ್ವಾಗಿ ಮಳೆ ಬರ್ತದೆ ಆಮೇಲೆ ಮಳೆನೇ ಆಗೋದಿಲ್ಲ ಈ ಒಂದು ಒಳ್ಳೇ ಬೆಳೇ ಬಂದಂಥ ಸಂದರ್ಭದಲ್ಲಿಯೂ ಕೂಡಾ ರೈತನಿಗೆ ಆತಂಕ ಇರ್ತದೆ ಏನು ಬರ್ತದೊ ಇಲ್ಲವೋ ಬರ್ತದೊ ಇಲ್ಲವೋ ಅಂತೇಳಿ ಆ ಸಂದರ್ಭದಲ್ ಒಳ್ಳೆಯ ಬೆಳೆ ಬಂದರಂತೂ ಒಳ್ಳೆಯದಾಯ್ತು ಸುಮಾರು ನಾನು ನನ್ನ ಅನುಭವದಲ್ಲಿ ಇಲ್ಲಿವರೆಗೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಒಂದು ಬರಗಾಲ ಬಂದೇ ಬರ್ತದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬರಗಾಲ ಬಂದಾಗ ಆಗ ಅಲ್ಲಿ ಸಾಮಾನ್ಯವಾಗಿ ರೈತರು ಒ ಒಂದು ಮೂರು ಎರಡು ವರ್ಷದ ದುಡಿದದ್ದನ್ನ ಅಲ್ಲಿ ಎಲ್ಲರೂ ಆರ್ಥಿಕವಾಗಿ ಆರ್ಥಿಕ ಸಬಲತೇನೇ ಮುಖ್ಯವಾಗಿರ್ತಕಂಥದು ಯಾಕಾರ ಈ ನೌಕ್ರಿ ನೌಕರಿ ಮಾಡೋ ಅಂಥವ್ರಿಗೆ ರಿಟೈರ್ಮೆಂಟ್ ಇರ್ತದೆ ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಶನ್ ಬರ್ತಾ ಇರ್ತದೆ ಅವರು ಆರ್ಥಿಕವಾಗಿ ತಮ್ಮಷ್ಟಕ್ ತಾವು ಇದ್ದೇ ಇರ್ತಾರೆ ಬಟ್ ರೈತನಿಗೇ ಅದ್ರ ಮೂಲಭೂತವಾದ ರೈತ ತನ್ನ ಬೆಳೆಯ ಮೇಲೆಯೇ ನಿಂತಿರೋದರಿಂದ ಆ ಒಂದು ಬೆಳೆಯು ನಾಶ ಆಯಿತು ಅಂದರೆ ಅವನಿಗ್ ಆತ್ಮಸ್ಥೈರ್ಯ ಕುಂಠಿತ ಆಗ್ತದೆ ಆ ಆತ್ಮಸ್ಥೈರ್ಯ ಕೊಡ್ಬೇಕಾಯ್ತಂದ್ರೆ ಈ ಒಳ್ಳೊಳ್ಳೆಯ ಅಧಿಕಾರಿಗಳು ರಿಟೈರ್ ಆದಂಥವ್ರು ಆರ್ಥಿಕ್ವಾಗಿ ಸಬಲರು ಇದ್ದಂಥವ್ರು ಇದನ್ನವ ಅವರು ಸ್ವತಃ ತಮ್ಮ ಸ್ವಂತ ಮನಸ್ಸಿನಿಂದ ಅವರಿಗೆ ಆರ್ಥಿಕ ಸಹಾಯ ಮಾಡೋದಂತದೇನಂದ್ರೆ ಅವರಿಗೆ ಹೊಲ ಮಾಡಲಿಕ್ಕೇ ಬಿಡಬೇಕು ಅವರಿಗೆ ಬೀಜ್ಗಳನ್ನ ಬೀಜಗಳಿಗೆ ಸಹಾಯ ಮಾಡ್ಬೇಕು ಗೊಬ್ಬರ ಸಹಾಯ ಮಾಡ್ಬೇಕು ಮತ್ತು ಲೇಬರ್ ಅಂತೂ ಅವರೇ ಮಾಡಬೇಕು ಅವ್ರದ್ದು ಹೊಲ್ದಲ್ಲಿ ದುಡೀತಿರ್ತಾರೇ ಬಟ್ ಆರ್ಥಿಕ ಸಬಲತೇ ಇಲ್ಲದೇ ಇರುವುದರಿಂದ ಅವರಿಗೆ ಈ ಆತ್ಮಸ್ಥೈರ್ಯ ಇರೋದಿಲ್ಲ ಅದಕ್ಕೆ ಆತ್ಮಸ್ಥೈರ್ಯ ಕೊಡ್ಬೇಕಾಯ್ತು ಅಂದರೆ ನಾವು ಆರ್ಥಿಕವಾಗಿ ಕೊಡಬೇಕು ಇನ್ನು ಮುಂದೆ ಹೇಳ್ಬೇಕಾಯ್ತ್ ಅಂದರೆ ಎಲ್ಲ ಹೀಗೇ ನಮ್ಮ ಜಗತ್ತಿನಲ್ಲಿಯೂ ಕೂಡ ರೈತ್ರ ಮಕ್ಕಳು ರೈತ್ರು ಆಗ್ಬೇಕಂತ ಯಾವ ಯಾರಲ್ಲಿಯೂ ಇಲ್ಲ ಮನೋಭಾವನೆ ಒಟ್ಟು ನನ್ನ ಮಗ ಪ್ಯುನರೆ ಆಗುವಲ್ಯಾಕ ಒಂದು ಸಣ್ಣ ನೌಕರಿ ಸಿಕ್ಕರೂ ಪರವಾಗಿಲ್ಲ ನನ್ನ ಹಂಗ ಹೊಲ್ದಾಗ್ ದುಡಿಯೋದ್ ಬೇಡಪ್ಪ ಅನ್ನೊ ಮನೋವೃತ್ತಿ ಹೋಗ್ಲಾಡಿಸ್ಬೇಕು ಹೋಗ್ಲಾಡಿಸ್ಬೇಕಾದಂಥ ಕೆಲಸ ನಮ್ಮಂಥ ಈ ಒಳ್ಳೊಳ್ಳೆಯ ಶ್ರೀಮಂತ್ರದ್ದು ಕೆಲಸ ಅದು ಆಮೇಲೆ ರಾಜಕಾರ್ಣಿಯ ಮಕ್ಕಳು ರಾಜಕಾರ್ಣ ಅವ್ರಿಗಂತೂ ಸಮ ಆಗದ ಪ್ರಶ್ನೆನೇ ಇಲ್ಲ ರಾಜಕಾರ್ಣಿ ಮಕ್ಕಳು ರಾ ನೂರಕ್ಕೆ ನೂರು ರಾಜಕಾರ್ಣಿನೇ ಆಗ್ತಾರೆ ಯಾಕಂದ್ರೆ ಅದಕ್ಕೇನು ಒಂದು ವಿದ್ಯೆ ಬೇಕಾಗಿಲ್ಲ ಬೇರೆ ನೈಸರ್ಗಿಕ ವಿಪೋಕ ವಿಕೋಪಗಳು ಅವ್ರ ಮೇಲೆ ಪರಿಣಾಮ ಬೀರೋದಿಲ್ಲ ಹೀಗಾಗಿ ರೈತ್ರ ಮಕ್ಕಳು ರೈತರಿಂದ ಮಾಡಬೇಕಂತ ನಾವು ಸಮಾಜದಲ್ಲಿ ನಾವು ಎಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ಒಂದು ಮನೋಭಾವನೆಯನ್ನು ಬೆಳ್ಸೋದು ತುಂಬ ಸೂಕ್ತ ಆಗ್ತದೆ ಅದರಿಂದ ರೈತರ ಆತ್ಮಹತ್ಯೆ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಇದೆ ರೈತ್ರ ಆತ್ಮಹತ್ಯೆಗಳನ್ನ ನೂರಕ್ಕೆ ನೂರು ಕಮ್ಮಿ ಮಾಡಲಿಕ್ಕೆ ಬಹಳ ಕಮ್ಮಿ ಅವ್ಕಾಶಗಳು ಯಾಕಂದ್ರೆ ಪ್ರಮಾಣಗಳನ್ನು ಕಡಿಮೆ ಮಾಡ್ಬೋದು ಕೆಲ್ವೊಂದು ಸಾರಿ ಆತ್ಮಸ್ಥೈರ್ಯ ಆತ್ಮಹತ್ಯೆ ಅಂದ್ರೆ ರೈತರ ಆತ್ಮಹತ್ಯೆ ಅಂದರೆ ನೂರಕ್ಕೆ ನೂರು ಅದ್ರದ್ದು ಅವರು ಕೃಷೀ ಆಧಾರಿತ ಮೇಲೆಯೇ ಇರೋಂಗಿಲ್ಲ ಕೆಲವೊಂದು ಅವರಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವ್ರ ಮಾನಸಿಕ ವ್ಯವಸ್ಥೆ ಆಗಲೀ ಅಥ್ವ ಅವರು ಸಾಂಸಾರಿಕ ವ್ಯವಸ್ಥೆಯಲ್ಲಿಯೂ ಕೆಲವು ಅಸಮತೋಲನ ಆದಾಗ ಆತ್ಮಹತ್ಯೆ ಮಾಡ್ಕೊತಾರೆ ಅದನ್ನು ತಂದು ಈ ರೈತ್ರ ಆತ್ಮಹತ್ಯೆಗೆ ತಂದು ಹಚ್ಚಿದ್ರು ಒಂದು ಕೆಲವೊಂದು ವ್ಯವಸ್ಥೆಯಲ್ಲಿ ನಡ್ದಿರ್ತಾವೆ ರೀ ಅದನ್ನು ನಾವೂ ಅಲ್ಲಗಳೆಯಲ್ಲ ಬಟ್ ಆದರೂ ಕೂಡ ಪ್ರತಿಯೊಬ್ರು ರೈತರು ಬರೀ ಒಕ್ಕಲುತನದ ಮೇಲೆಯೇ ನಿಂತಂಥವ್ರಿಗೆ ಆರ್ಥಿಕ ಸಹಾಯ ಮಾಡಿದ್ರು ಒ ಒಳ್ಳೆಯ ಒಳ್ಳೆಯ ಒಂದು ಉದ್ದೇಶ ಈ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇರ್ತಾರೆ ಕೊಟ್ಟಾಗಿಯೂ ಕೂಡ ಅವರು ಇನ್ನೂ ಹೆಚ್ಚಿನ ಸೌಲಭ್ಯ ಕೆಲವೊಮ್ಮೆ ಸಾಲ ಸಮುದ ಮಾಡಿ ಬೆಳೆ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ಅತೀ ಅತಿವೃಷ್ಟಿಯೂ ಆಗ್ತದೆ ಅನಾವೃಷ್ಟಿಯೂ ಆಗ್ತದೆ ಆಗೋದ್ರಿಂದ ಈ ಸ್ವಲ್ಪ್ ಪ್ರಮಾಣಗಳು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಿಕ್ಕೆ ಅದೊಂದು ಇದು ಸಿಕ್ತು ಜಾಗ ಸಿಕ್ತದೆ ಅವರಿಗೆ ಆದ್ದರಿಂದ ನಾವು ಹೇಳೊದ್ ಒಟ್ಟು ಒಳ್ಳೊಳ್ಳೆಯ ಸುಶಿಕ್ಷಿತರು ಗ್ರಾಮೀಣ ಭಾಗಕ್ಕೆ ಬಂದು ನೆಲೆಸಿ ಅವರಿಗೆ ಆತ್ಮಸ್ಥೈರ್ಯ ಕೊಡೋದು ಒಂದು ಅದೊಂದು ಒಳ್ಳೆಯ

ಬಟ್ ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಬೇಕು ಬಟ್ ಏನು ಆಗ್ತದೆ ಒಳ್ಳೊಳ್ಳೆಯ ನೌಕರಿ ಮಾಡಿರ್ತಾರೆ ದೊಡ್ಡ ದೊಡ್ದ ಹಂತದಲ್ಲಿ ಕೆಲಸ ಮಾಡ್ದಂಥವ್ರು ಗ್ರಾಮೀಣ ಭಾಗದಲ್ ಬಂದು ನಾವು ಏನು ಮಾಡೋದಪ್ಪ ನಮ್ಗೆ ಅಲ್ಲಿ ಏನು ಕೆಲಸ ಈಗಿಲ್ಲ ಅಂತ ಹೇಳಿಕೊಂಡು ಸಿಟಿ ಒಳ್ಗೇನೆ ನೆಲೆಸ್ತಾರೆ ಸಿಟಿ ಒಳ್ಗೆ ನೆಲೆಸಿದ್ರೂ ಕೂಡ ಅವ್ರು ಬೇರೆ ಏನೂ ಕೆಲಸ ಇರೋಂಗಿಲ್ಲ ಬಟ್ ಪಾಶ್ ಆಗಿರ್ತೀವಿ ಅನ್ನೋದೊಂದು ಉದ್ದೇಶ ಅದು ಸ್ವಲ್ಪ ಆ ಮನೋಭಾವ್ನೆ ಬದಲಾಗ್ಬಿಟ್ರೆ ಸ್ವಲ್ಪ ಪ್ರಮಾಣ ರೈತರಿಗೆ ಹೆಚ್ಚು ಆತ್ಮಸ್ಥೈರ್ಯ ಬರ್ತದೆ ಅಂತ ನನ್ನ ಉದ್ದೇಶ ಆಮೇಲೆ ರೈತ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಒಳ್ಳೆಯ ಶಿಕ್ಷಣ ಕೊಟ್ಟ ನಂತರ ಅವ್ರು ನೌಕರಿ ಮಾಡಲಿಕ್ಕೆ ಹೋಗ್ತಾರೆ ಬಟ್ ಒಕ್ಕಲುತನ ಮಾಡೋಕ್ ಯಾರೂ ಬರೋದಿಲ್ಲ ಈ ಪ್ರವೃತ್ತಿ ನಮ್ಮ ಸಮಾಜದಲ್ಲಿ ರೈತ್ರ ಮಕ್ಕಳು ರೈತರು ಆಗಬೇಕು ಎಲ್ಲರ ಮಕ್ಕಳು ರೈತರೇ ರೈತ್ರ ಮಕ್ಕಳು ಅಷ್ಟೇ ರೈತರು ಆಗೋಗ್ಬೇಕು ಅನ್ನೋದಿಲ್ಲ ಎಲ್ಲರ ಮಕ್ಕಳು ರೈತ್ರ ಒಕ್ಕಲುತನದ್ ಕಡೆಗೆ ಅಗ್ರಿಕಲ್ಚರ್ ಕಡೆಗೆ ಸ್ವಲ್ಪ ಒಲವು ತೋರಿಸಿದ್ರೆ ರೈತ್ರ ಆತ್ಮಗಳು ಕಡಿಮೆ ಆಗ್ತಾವೆ ಅಂತ ನನ್ನ ಅನಿಸಿಕೆ ಇದನ್ನು ಇನ್ನು ಮುಂದೆ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರ ಬರಲಿ ಇನ್ನೂ ಬಡ ರೈತರಿಗೆ ಇನ್ನೂ ಹೆಚ್ಚಿನ ಆರ್ಥಿಕ ಸಹಾಯ ಆಗಲಿ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದೀನಿ